ಭಾರತದಲ್ಲಿ ಅನೇಕ ಭಾಷೆಗಳಿವೆ ಭಾಷೆಗಳು ಒಬ್ಬರಿಂದ ಮತ್ತೊಬ್ಬರಿಗೆ ಕಮ್ಯುನಿಕೇಷನ್ ಅಂತೀವಿ ಅಂದರೆ ತಿಳಿಸುವಂಥ ಹೇಳುವಂಥ ಒಂದು ಪ್ರಕ್ರಿಯೆ ಇದು ನಮ್ಮ ಗಂಟಲಿನಿಂದ ಬರುವಂಥ ಭಾಷೆ ಈ ಭಾಷೆಗಳು ಭಾರತದಲ್ಲಿ ಸುಮಾರು ಮಾನ್ಯವಾಗಿರುವುದೆ ಹದಿನಾಲ್ಕು ಭಾಷೆಗಳು ಅದು ಬಿಟ್ಟು ಕೂಡ ಅನೇಕ ಭಾಷೆಗಳಿದೆ ಇವತ್ತಿನ ದಿನ ಕನ್ನಡ ಅದು ಕೂಡ ಅತ್ಯಂತ ಪ್ರಾಚೀನವಾದಂಥ ಒಂದು ಭಾಷೆ ಈ ಭಾಷೆಗೆ ಹೋಲಿಸಿದ್ದಲ್ಲಿ ಬೇರೆ ಲ್ಯಾಂಗ್ವೆಜ್ ಭಾಷೆಗಳಲ್ಲಿ ಇಂಗ್ಲಿಷ್ ಕೇವಲ ಇಪ್ಪತ್ತಾರು ಅಕ್ಷರಗಳಿಂದ ಕೂಡಿದೆ ಕನ್ನಡ ಕನ್ನಡದಲ್ಲಿ ಐವತ್ತ ಆರು ಅಕ್ಷರಗಳಿದೆ ಕನ್ನಡದಲ್ಲಿ ಪ್ರತಿಯೊಂದು ಮಾತನಾಡುವ ಶಬ್ದಕ್ಕೆ ಅನುಸಾರವಾಗಿ ಒಂದೊಂದು ಪದಗಳಿದೆ ಅ ಇಂದ ಅಃ ವರೆಗು ಒಂದು ಇದಾದರೆ ಕ ಇಂದ ಳವರೆಗು ವ್ಯಂಜನಗಳು ಅಂತ ಹೇಳ್ತಾರೆ ಅವು ಅ ಆ ಇ ಈ ಉ ಊ ಋ ೠ ಎ ಐ ಒ ಓ ಔ ಅಂ ಅಃ ಹೀಗೆ ಕನ್ನಡದಲ್ಲಿ ಭಾಷೆಯಲ್ಲಿ ಈ ಹೀಗಿರುವಾಗ ವ್ಯಂಜನಗಳು ಕ ಖ ಗ ಘ ಜ್ಞ ಚ ಛ ಡ ಢ ಣ ತ ಥ ದ ಧ ನ ಟ ಠ ಡ ಢ ಣ ಪ ಫ ಬ ಮ ಯ ರ ಲ ವ ಹ ಲ ಕ್ಷ ಈ ಥರ ಇದೆ ಏನಪ್ಪ ವ್ಯತ್ಯಾಸ ಅಂದರೆ ಕನ್ನಡದಲ್ಲಿ ನಾವು ಏನು ಬರಿತೀವೋ ಅದನ್ನೇ ನಾವು ಹೇಳ್ಬೇಕಾಗುತ್ತೆ ಕನ್ನಡದಲ್ಲಿ ಈಗ ನಾವು ಪಿ ಬಿ ಶ್ರೀನಿವಾಸ್ ಅಂತ ಹೇಳಿದ್ರೆ ಅದನ್ನು ತಮಿಳಲ್ಲಿ ಬರೆದ್ರೆ ಪಿ ಬಿ ಅಂತ ಬರೆದ್ರೆ ಓದೋವಾಗ ಪಿ ಪಿ ಅನ್ಬೇಕಾದರೆ ಓದ್ಬೋದು ಬಿ ಬಿ ಅಂತ ಬೇಕಾದ್ರೆ ಓದ್ಬೋದು ಪಿ ಬಿ ಅಂತ ಬೇಕಾದರೆ ಓದ್ಬೋದು ಬಿ ಪಿ ಅನ್ಬೇಕಾದ್ರೆ ಓದ್ಬೋದು ಆದರೆ ಕನ್ನಡದಲ್ಲಿ ಹಾಗಿಲ್ಲ ಪಿ ಬಿ ಅಂತ ನಾವು ಬರ್ದಿದ್ದನ್ನು ಇನ್ನೊಬ್ರನ್ನು ಇನ್ನೊಬ್ರ ಪಿ ಬಿ ಅಂತಲೇ ಓದಬೇಕು ಹಾಗಾಗಿ ಕನ್ನಡ ಭಾಷೆ ಅತ್ಯಂತ ಸ್ಪಷ್ಟವಾಗಿ ನಾವು ಯಾರೇ ಏನೆ ಬರೆದ್ರೂ ಅದನ್ನೇ ಹೇಳುವಾಗ ಹಾಗೆಯೇ ಹೇಳಬೇಕು ಏ ನಾನು ಹೇಳಿದ್ದನ್ನು ನಾನು ಬರ್ದಿದ್ದನ್ನು ಇನ್ನೊಬ್ಬರು ವ್ಯತ್ಯಾಸವಾಗಿ ತಮಿಳ್ನಲ್ಲಿ ಆಗಿಲ್ಲ ಈಗ ಮಹಾರಾಜ ಅಂತಿವೆ ಅವರು ಮಗ ರಾಜ ಅಂತ ಕೂಡ ಓದ್ಬೋದು ಹೀಗೆ ತಮಿಳಿಗೂ ಕನ್ನಡದಲ್ಲಿ ಸಾಕಷ್ಟು ವ್ಯತ್ಯಾಸ ಇರುತ್ತೆ ಬರೆಯುವಂಥ ಅದು ಗೊತ್ತಿರಬೇಕು ನಿಮಗೆ ಪಿ ಬಿ ಶ್ರೀನಿವಾಸ್ ಪಿ ಬಿ ಅಂತಲೇ ಓದಬೇಕು ಅನ್ನೋದು ನಿಮಗೆ ಜ್ಞಾನ ಇರಬೇಕು ಆದರೆ ಒಬ್ರಿಗೊಂದು ತಿಳ್ಸ್ಕೊಳ್ಬೇಕು ಹೀಗೆ ಓದಬೇಕು ಅಂತ ತಿಳಿಸ್ಬೇಕಾಗುತ್ತೆ ಅವ್ರು ಅದನ್ನು ಅಭ್ಯಾಸ ಮಾಡ್ಕೊಳ್ಬೇಕು ಈಗ ಇಂಗ್ಲಿಷಲ್ಲಿ ಕೂಡ ನೀವು ನೋಡಿದ್ರೆ ಬಿ ಯು ಟಿ ಬಟ್ ಅಂತ ಹೇಳ್ತಾರೆ ಆದರೆ ಅದನ್ನೇ ಪಿ ಯು ಟಿ ಪುಟ್ ಅಂತ ಹೇಳ್ತೀವಿ ಬಿ ಯು ಯು ಉಪಯೋಗಿಸಿದ್ರು ಕೂಡ ಬಿ ಯು ಟಿ ಬೇಕಾದ್ರೆ ಬುಟ್ ಅಂತ ಓದ್ಬೋದು ಆಯ್ತಾ ಆದರೆ ಬಟ್ ಅಂತ ಹೇಳ್ಬೇಕು ಅಂತೆ ಪಿ ಯು ಟಿ ಏನಾದ್ರು ಪುಟ್ ಅಂತ ಇದೆ ಪಟ್ ಅಂತ ಹೇಳೋಂಗಿಲ್ಲ ಸೊ ಹೀಗೆ ಆದರೆ ಕನ್ನಡದಲ್ಲಿ ಏನಾದ್ರೂ ನಾವು ಪುಟ್ ಅಂತ ಬರೆದ್ರೆ ಪುಟ್ ಅಂತಲೇ ಓದಬೇಕು ಬಟ್ ಅಂತ ಬರೆದ್ರೆ ಬಟ್ ಅಂತಲೇ ಓದಬೇಕು ಹೀಗೆ ನಮ್ಮ ಕನ್ನಡ ಭಾಷೆ ಬೇರೆ ಭಾಷೆಗಳಿಗೆ ಕಂಪೇರ್ ಮಾಡಿದರೆ ಹೋಲಿಸಿದರೆ ಸಾಕಷ್ಟು ಕನ್ನಡದಲ್ಲಿ ಅನುಕೂಲಗಳಿದೆ ಸ್ಪಷ್ಟತೆಯಿದೆ ಪ್ರತಿಯೊಬ್ಬರು ಒಂದೇ ಥರ ಈಗ ತಿಳ್ಕೊಂಡೆ ಹೇಳ್ಬೇಕಾಗಿ ಯಾರು ಗೊತ್ತಿಲ್ಲದೆ ಇರೋರು ಕೂಡ ಏನು ಬರೆದಿದ್ವೋ ಅದನ್ನು ಅದೇ ಥರ ಓದಬೇಕು ಓದೋದಕ್ಕೆ ಅನುಕೂಲ ಆಗುತ್ತೆ ಓದ್ಬೇಕಾಗುತ್ತೆ ಅದು ಬಿಟ್ಟು ಬೇರೆ ಓದೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಎಲ್ಲ ಭಾಷೆಗಳಲ್ಲೂ ಕನ್ನಡ ಚೆಂದ ಅಂತ ಹೇಳ್ಬೋದು ಕನ್ನಡ ಭಾಷೆ ಹಾಡುವಾಗ ಒಳ್ಳೆ ಸಂಗೀತದ ಥರ ಇರುತ್ತೆ ಕನ್ನಡ ಭಾಷೆ ಕನ್ನಡ ಆಗ ಕನ್ನಡದ ಭಾಷೆ ಕನ್ನಡದ ಬಾವುಟ ಬಹು ಚೆಂದ